ಗ್ರಾಮಾಂತರ ಶಾಲೆಗಳ ಹೇರ ಹೇಳಬೇಕಾದರೆ ಮುಂಚಿನ ಕಾಲದಲ್ಲಿ ಅಷ್ಟೊಂದು ಪುಸ್ತಕಗಳಿರಲಿಲ್ಲ ಬೆಂಚುಗಳಿರಲಿಲ್ಲ ಶೌಚಾಲಯಗಳಿರಲಿಲ್ಲ ಅದು ಕ್ಲೀನಾಗಿರ್ತಿರಲಿಲ್ಲ ಯಾವಾಗಲೂ ವಾಸನೆ ಬರ್ತಿತ್ತು ಏಕೆಂದರೆ ಅವಾಗ ಗ್ರಾಮಾಂತರ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಅಮ್ಮ ಅಪ್ಪ ಅಮ್ಮಂದಿರು ವ್ಯವಸಾಯ ಮಾಡುತ್ತಿದ್ದರು ಆಗ ತುಂಬ ಹಣ ಕೊಡೋಕಾಗ್ತ ಇರ್ಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಎಲ್ಲ ಅಪ್ಪ ಅಮ್ಮಂದಿರು ಜಾಬ್ಸ್ ಮಾಡ್ತಿದ್ದಾರೆ ತುಂಬ ಹಣ ಕೊಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಿದ್ದಾರೆ ಎಲ್ಲ ಶೌಚಾಲಯಗಳನ್ನು ಕ್ಲೀನ್ ಆಗಿರುತ್ತೆ ಅದಕ್ಕೋಸ್ಕರ ಅಂತೆಯೇ ಕ್ಲೀನ್ ಮಾಡೋವರು ಇರ್ತಾರೆ ಕ್ಲೀನಾಗಿ ಇಟ್ಟಿರ್ತಾರೆ ಬೆಂಚಸ್ ಇರುತ್ತೆ ಎಲ್ಲ ಮೊದಲಾದ್ರೆ ಎಲ್ಲ ಕೆಳಗೆ ಕೂತ್ಕೋಬೇಕಾಗಿತ್ತು ಸೊ ಅವಾಗ ತುಂ ಅವರಿಗೆ ತುಂಬ ಅನ್ಕಂಫರ್ಟೆಬಲ್ ಆಗಿರ್ತಿತ್ತು ಬಟ್ ಈಗ ಅಲ್ಲಿ ಹಾಗೇನಿಲ್ಲ ಎಲ್ಲರೂ ಬೆಂಚ್ ಮೇಲೆ ಕೂತ್ಕೊಳ್ತಾರೆ ಕುಡಿಯವ ನೀರೂ ಇರುತ್ತೆ ಶೌಚಾಲಯಗಳು ಕ್ಲೀನಾಗಿ ಇರುತ್ತೆ ಪುಸ್ತಕಗಳು ಕ್ಲೀನ್ ಆಗಿರುತ್ತೆ ಎಲ್ಲ ತು ಇವಾಗ ತುಂಬ ಹಣ ಕೊಟ್ಟು ಲೈಕ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಕೊಡ್ತಿದ್ರು ಅವಾಗ ಅಷ್ಟೊಂದು ಹಣ ಇರಲಿಲ್ಲ ಅದಕ್ಕಾಗಿ ಅವರು ಸರ್ಕಾರ ಶಾಲೆಯಲ್ಲಿ ಕೊಡ್ತಿದ್ರು